ಈ ಅಂಗಡಿ ಓನರಾ ಆಂ ನಂಜುಂಡಪ್ಪ ಈ ಅಂಗಡಿ ಓನರ್ ತಾನೇ ನೀವು ನಮ್ಮ ಮನೆಯಲ್ಲಿ ಅವತ್ತು ಸತ್ನಾರಾಯಣನ ಪೂಜೆಯಿದೆ ಹೂವು ಬೇಕಾಗಿತ್ತು ಯಾವ ಯಾವ್ದು ಇದೆ ಹಾಂ ಆಮೇಲೆ ಕನಕಾಂಬ್ರ ಇಲ್ಲವಾ ಆಂ ಹಾಂ ಗುಲಾಬಿ ಹಾಂ ಸರಿ ಸರಿ ಸರಿ ಹಾಂ ರೇಟ್ ಹೆಂಗೆ ಹಾಕಿ ಕೊಡ್ತೀರಾ ಒಂದು ಐದು ಕೆ ಜಿ ಬೇಕಿತ್ತು ಆಂ ಒಂದು ಕೆ ಜಿಗೆ ಹೆಂಗೆ ರೇಟು ನೂರ ಐವತ್ತಾ ಏನು ಸಾರ್ ಹಿಂಗೆ ಅಂತೀರಾ ನೂರ ಐವತ್ತು ಈಗ ಯಾರು ಕೊಡ್ತಾ ಇದ್ದಾರೆ ಅಯ್ಯೋ ಈ ಕಡೆ ಎಲ್ಲ ಅರುವತ್ತು ಎಪ್ಪತ್ತಕ್ಕೆಲ್ಲ ಕೊಡ್ತಾರೆ ನೀವು ನೂರ ಐವತ್ತು ಹೇಳ್ತಾ ಇದೀರ ಈಗ ಓಹ್ ಹೊ ಹೊ ಹೊ ಏನು ಎಲ್ಲ ಗಿಡದಿಂದನೇ ಬಂದಿದೆಯಾ ಓಹ್ ಎಲ್ಲ ವರ್ಜಿನಲ್ ಮಾಲೆ ಅನ್ನಿ ಆಮೇಲೆ ಮಾರಿಗೆ ಎಷ್ಟು ಆ ಕನಕಾಂಬರ ಮಾರಿಗೆಷ್ಟು ಗುರುಗಳೆ ಓಹೊ ಐವತ್ತಾ ಒಂದು ಮೀಟ್ರಿಗೆ ಐವತ್ತಾ ಏನು ಸರ್ ಹಿಂಗೆ ಅಂತೀರಾ ಏನು ಹಬ್ಬ ಏನು ನಾವೇ ಫೋನ್ ಮಾಡಿ ಇದು ತೊಗೋತಾರೆ ಅಂತ ಗೊತ್ತಾದ ತಕ್ಷಣ ರೇಟ್ ಜಾಸ್ತಿ ಮಾಡ್ಬಿಡೋದಾ ಎಲ್ಲಿ ರೇಟಿದೆ ಪಕ್ದ ಅಂಗ್ಡಿಲ್ಲಿ ಕೇಳಿದೆ ಅವತ್ತು ಮೂವತ್ತು ರೂಪಾಯಿಗೆ ಹಾಕಿ ಕೊಡ್ತೀನಿ ಅಂದರು ನೀವು ನೋಡಿದ್ರೆ ಐವತ್ತು ಅಂತ ಇದ್ದೀರ ಮೀಟ್ರಿಗೆ ಐವತ್ತು ಅಂದರೆ ಏನು ಸಾರ್ ಏಯ್ ಎಂತ ನೀವು ನಿಮ್ಮ ಅಂಗಡಿಗೆ ನಾವು ಬರೋದು ತಾನೆ ಜಾಸ್ತಿ ಹೆಚ್ಗೆ ನೀವೇ ಹಿಂಗೆ ಅನ್ಬಿಟ್ರೆ ಇನ್ನೆಲ್ಲಿ ಹೋಗೋಕೆ ಆಗ್ತದೆ ನೀವು ನಮ್ಮ ನಮ್ಗೆ ಹಳೆಯ ಸ್ನೇಹಿತರು ನೀವು ಬೇರೆ ಏನು ಮಾಡೋದು ನಿಮ್ಮನ್ನ ಬಿಡೋ ಹಾಗಿಲ್ಲ ಮಾಡೋ ಹಾಗಿಲ್ಲ ನೋಡಿ ರಿಯಾಯ್ತಿಗೆ ಹಾಕಿಕೊಡಿ ನಾಳೆ ಬರ್ತೀನಿ ಹಾಂ ಒಳ್ಳೆಯ ಮಾಲು ಇದು ಬೇಕು ಅಂತನೇ ಪೂಜೆಗೆ ಒಳ್ಳೇದು ಆಗ್ಬೇಕು ಅಲ್ಲವಾ ನಮಗೂ ಸ್ವಲ್ಪ ನಮ್ಮ ಮನೆಯವರಿಗೆಲ್ಲ ಒಳ್ಳೆಯದಾಗ್ಬೇಕು ನೀವು ಕೊಟ್ಟೋರಿಗೂ ಒಳ್ಳೆಯದಾಗ್ಬೇಕು ಹಾಂ ಹಾಂ ಹಾಂ ನಾಳೆ ಬರ್ತೀನಿ ಸ್ವಲ್ಪ ನೋಡಿ ರಿಯಾಯ್ತಿಗೆ ಹಾಕಿಕೊಡಿ ರೇಟು ಹಾಂ ತ್ಯಾಂಕ್ ಯು ಓಕೆ